ಬಾವಿಯಿಂದ ನೀರನ್ನು ಸೇದಲಿಕ್ಕೆ ನಮಗೆ ಹಗ್ಗ ಮತ್ತು ಕೊಡಪಾನ ಬೇಕು ಮೊದಲು ಕೊಡಪಾನಕ್ಕೆ ಹಗ್ಗಾನ ಗಟ್ಟಿಯಾಗಿ ಕಟ್ಟಿ ಆಮೇಲೆ ಬಾವಿ ಒಳಗಡೆ ಬಿಡಬೇಕಾಗತ್ತೆ ಬಾವಿ ಒಳಗಡೆ ಬಿಟ್ಟು ಆದಮೇಲೆ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ದಾರಾನ ಜೋರಾಗಿ ಎಳೀಬೇಕಾಗತ್ತೆ ಈವಾಗ ಇದು ಬಾವಿಯಿಂದ ನೀರನ್ನು ಸೇದಲಿಕ್ಕೆ ಈವಾಗ ವಿದ್ಯುತ್ ಮೋಟರನ್ನು ಹೇಗೆ ಬಳಸ್ತಾರೆ ಅಂತ ಹೇಳಿದ್ರೆ ವಿದ್ಯುತ್ ಮೋಟರನ್ನು ಬಾವಿಯ ಅಡಿಯಲ್ಲಿ ಹಾಕಿರ್ತಾರೆ ಆಮೇಲೆ ಸ್ವಿಚ್ಚನ್ನು ಮನೆ ಒಳಗಿರೋ ಸ್ವಿಚ್ಚನ್ನು ಆನ್ ಮಾಡಬೇಕಾಗತ್ತೆ ಆನ್ ಮಾಡಿದಾಗ ಆ ನೀರು ಮೇಲೆ ಹೋಗಿ ಟ್ಯಾಂಕಿಗೆ ಹೋಗಿ ಸೇರತ್ತೆ ಹೀಗೆ ನಾವು ಉಪ್ಯೋಗ್ಸ್ಬೌದು